ನಮ್ಮ ಪ್ರದೇಶದಲ್ಲಿರುವ ಮುಖ್ಯ ಉದ್ಯೋಗ ಅವಕಾಶದಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಈಗ ಹಳ್ಳಿಗಳಿಗೆ ಹೋದರೆ ಅಲ್ಲಿ ಕೃಷಿಗೆ ಸಂಬಂಧಿಸಿದ ಒಂದು ಸಮ ಸವಾಲುಗಳು ಸಮಸ್ಯೆಗಳು ತುಂಬ ಇದೆ ಕೃಷಿ ಜನರು ಮಳೆಯನ್ನೇ ಆಧರಿಸಿ ಕೃಷಿ ಮಾಡ್ತಿರ್ತಾರೆ ಅವರಿಗೆ ಪಾಪ ಒಂದು ವರ್ಷ ಮಳೆ ಕೈ ಕೊಟ್ಟರೆ ಮಳೆ ಮಳೆ ಇದ್ದರೇ ಅವರಿಗೆ ಬೆಳೆ ಇಲ್ಲ ಅಂತಂದರೆ ಅವರಿಗೆ ಈಗ ಮುಂಗಾರು ಅಥವಾ ಹಿಂಗಾರು ಯಾವುದೇ ಮಳೆ ಆಗಲಿ ಅವರಿಗೆ ಕೈ ಕೊಟ್ಟರೆ ಇಷ್ಟು ಬರಬೇಕಂತ ಇದ್ದು ಅದರಲ್ಲಿ ಸ್ವಲ್ಪ ಕಡಿಮೆಯಾದ್ರೂ ಅವರಿಗೆ ಪಾಪ ಸ ಸಮಸ್ಯೆ ಆಗತ್ತೆ ಜಾಸ್ತಿ ಬಂದರೂ ಅವರಿಗೆ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋ ಥರ ಅವರಿಗೆ ಸಮಸ್ಯೆ ಆಗತ್ತೆ ಮತ್ತವರು ಎಲ್ಲ ಮಳೆ ಸರಿಯಾಗಿ ಬಂದರೂ ಅವರಿಗೆ ಪಾಪ ಅಲ್ಲಿ ಸರಿಯಾದ ಒಂದು ಅವರು ಮಾರಿ ಬಂ ಮಾರಬೇಕಾಗಿರುವಂತಹ ಅವ್ರ್ದು ಬೆಳೆಗಳಿಗೆ ಒಳ್ಳೆಯ ದರಗಳು ಸಿಕ್ಕಲ್ಲ ತರ್ಕಾರಿಗಳಿಗೆ ಒಳ್ಳೆಯ ದರಗಳು ಸಿಗಲ್ಲ ಮಧ್ಯವರ್ತಿಗಳ ಹಾವಳಿ ಇರುತ್ತೆ ಅವರು ತುಂಬ ಸಮಸ್ಯೆಯನ್ನು ಅನ್ಭವ್ಸ್ತಾರೆ ಆಮೇಲೆ ಈ ಉತ್ಪಾದನಾ ಕ್ಷೇತ್ರ ಅಂತಂದರೆ ಈಗ ಯಾವುದಾದ್ರೂ ಅಗರಬತ್ತಿ ಇದಾಗ್ಬೋದು ಅದ್ರಲ್ಲಿ ತುಂಬ ಜನ ಅದರಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗೂ ಅಷ್ಟೆ ಅದರಿಂದ ಪಾಪ ಸಂಬಳ ಸಿಗತ್ತೆ ಅಂತ ಮಾಡ್ತಾರೆ ಆದರೆ ಅದರಿಂದ ಅವರಿಗೆ ಆ ಧೂಳು ಘಾಟಿಂದ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಆಮೇಲೆ ಸರಿಯಾದ ಒಂದು ಅವ್ರಿಗೆ ಹೋಗಿ ಬರೋಕ್ಕೆ ಒಂದು ಸರಿಯಾದ ಒಂದು ವಾಹನ ವ್ಯವಸ್ಥೆ ಇರಲ್ಲ ಪಾಪ ತುಂಬ ಪ್ರ ಸಮಸ್ಯೆ ಆಗತ್ತೆ ಅವರಿಗೆ